ನಾನು ಎರಡು ವರ್ಷಗಳ ಹಿಂದೆ ರೆಡ್ಮಿ ನೋಟ್ ಏಯ್ಟ್ ಅನ್ನೋ ಮೊಬೈಲನ್ನು ತೆಗೆದುಕೊಂಡಿದ್ದೆ ಆ ಮೊಬೈಲಂತೂ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಸಂತೋಷವಿದೆ ನನ್ನ ಸ್ನೇಹಿತನ ಸಜೆಷನ್ ಮೇಲೆ ಆ ಮೊಬೈಲನ್ನು ತೆಗೆದುಕೊಂಡಿದ್ದೆ ಫ್ಲಿಪ್ಕಾರ್ಟ್ನಲ್ಲಿ ನಾನು ತೆಗೆದುಕೊಂಡಿದ್ದೆ ಆ ಮೊಬೈಲನ್ನು ಮೊದಮೊದಲು ನನಗೆ ಭಯ ಇತ್ತು ಆನ್ಲೈನ್ ಶಾಪಿಂಗ್ ಮೇಲೆ ನಂಬಿಕೆ ಇರಲಿಲ್ಲ ಆದರೆ ಅವನು ಹೇಳಿದ ಅನ್ನೋ ಒಂದೇ ಕಾರಣಕ್ಕೆ ನಾನು ಆನ್ಲೈನಲ್ಲಿ ಆ ಮೊಬೈಲನ್ನು ತೆಗೆದುಕೊಂಡೆ ಮೊಬೈಲ್ನಲ್ಲಿ ಬ್ಯಾಟರಿ ಅಂತೂ ತುಂಬ ಚೆನ್ನಾಗಿದೆ ಒಂದು ಸಲ ಚಾರ್ಜ್ ಮಾಡಿದರೆ ಎಷ್ಟೋ ಯೂಸ್ ಮಾಡಿದರೂ ಒಂದು ದಿನವಿಡೀ ಚಾರ್ಜ್ ನಿಲ್ಲುತ್ತೆ ಅದರಲ್ಲಿ ನಾಲ್ಕು ಜಿ ಬಿ ರ್ಯಾಮ್ ಇರುವುದ್ರಿಂದ ಒಂದು ಸ್ವಲ್ಪವೂ ಹ್ಯಾಂಗ್ ಆಗಲ್ಲ ಅದರ ಕ್ಯಮರ ಕ್ಯಮರವಂತೂ ತುಂಬ ಒಳ್ಳೆಯದಿದೆ ಒಳ್ಳೆಯ ಚಿತ್ರಗಳನ್ನು ತೆಗೆಯಬಹುದು ಮತ್ತೆ ನನ್ನ ಅಕ್ಕ ಅಂತೂ ಸೆಲ್ಪಿ ತೆಗಿಲಿಕ್ಕೆ ನನ್ನದೇ ಮೊಬೈಲನ್ನು ಯೂಸ್ ಮಾಡುತ್ತಾರೆ ಇದರಲ್ಲಿ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೆಜ್ ಇದೆ ಹಾಗಾಗಿ ನನ್ನ ಹಳೆಯ ಮೊಬೈಲ್ ಥರ ಮೆಮೊರಿ ಕಾರ್ಡ್ ಹಾಕಬೇಕಂತ ಅಗತ್ಯವೇ ಇಲ್ಲ ನನ್ನ ಮೊಬೈಲ್ನಲ್ಲಿ ತುಂಬ ಇಷ್ಟ ಆದದ್ದು ಏನು ಹೇಳಿದರೆ ಇದರಲ್ಲಿ ಪಬ್ಜಿ ಸಪೋರ್ಟ್ ಆಗುತ್ತೆ ಮತ್ತು ಪಬ್ಜಿ ಗೇಮ್ ಆಡುವಾಗ ಒಂಚೂರೂ ಹ್ಯಾಂಗ್ ಆಗುವುದಿಲ್ಲ ಅದಂತೂ ತುಂಬ ಸಂತೋಷವಾಗುತ್ತೆ ಸ್ಮೂತಲ್ಲಿ ಆಡಬಹುದು ಮತ್ತು ಎಷ್ಟು ಆಡಿದರೂ ಮೊಬೈಲಂತು ಬಿಸಿ ಆಗುವುದಿಲ್ಲ ಹ್ಯಾಂಗ್ ಆಗೋದಿಲ್ಲ